ಸಾಂಸ್ಕೃತಿಕ ಕ್ರೀಡೆ ಅಂದರೆ ಈಗಿನ ಕಾಲದಲ್ಲಿ ತುಂಬಾ ವಿರಳ ಅಂತಾನೇ ಹೇಳ್ಬೌದು ಹಿಂದೆ ಹಾಗಾದರೆ ತುಂಬ ಕ್ರಿ ಆಟಗಳಿತ್ತು ಖೋ ಖೋ ಇತ್ತು ಮತ್ತು ಗಿಲ್ಲಿ ದಾಂಡು ಅದೆಲ್ಲ ಇತ್ತು ಕೆಸರಿನಲ್ಲಿ ಆಟ ಆಡೋದು ಅದೆಲ್ಲ ಇತ್ತು ಆದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈಗ ಏನಾದ್ರೂ ವಾಲಿಬಾಲ್ ತ್ರೋಬಾಲ್ ಕ್ರಿಕೆಟ್ ಅಂತಹದ್ದೇ ಇದೆ ಇದು ಸಾಂಪ್ರದಾಯಿಕ ಕ್ರೀಡೆಗಳು ನಮಗೀಗ ಈಗಿನ ಮಕ್ಕಳಿಗೆ ಅದನ್ನ ನೋಡಲಿಕ್ಕೆ ತುಂಬಾ ಖುಷಿಯಾಗ್ತದೆ ಈಗ ಕೆಸರಿನಲ್ಲಿ ಆಟ ಆಡೋದಂದ್ರೆ ಅವ್ರು ತುಂಬಾ ಇಷ್ಟ ಪಡ್ತಾರೆ ನೋಡಲಿಕ್ಕೆ ಮತ್ತೆ ಖೋ ಖೋ ಆಗಿರ್ಬೌದು ಮಕ್ಕಳು ತುಂಬಾ ಇಷ್ಟಪಟ್ಟು ಆಟ ಆಡ್ತಾರೆ ಲಗೋರಿ ಅದೆಲ್ಲ ತುಂಬಾ ಇಷ್ಟಪಟ್ಟು ಆಡ್ತಾರೆ ಮತ್ತು ಚೆನ್ನೆ ಮಣೆ ನಾವು ಕೋವಿಡ್ ಟೈಮಲ್ಲೆಲ್ಲ ತುಂಬಾ ಅದನ್ನು ಮಕ್ಕಳು ಮನೆಯಲ್ಲಿನ ಮಕ್ಳು ಅಂದರೆ ಹೊರ್ಗೆ ಹೋಗಲಿಕ್ಕಿಲ್ಲ ಒಳಗೆ ಎಂಥದ್ದೆಲ್ಲ ಆಟ ಆಡ್ಬೌದು ಅದನ್ನೆಲ್ಲ ನಮ್ಮ ಸಾಂಪ್ರದಾಯಿಕ ಕ್ರೀಡೆಗಳನ್ನು ಮಕ್ಳು ಆಡಿದ್ದಾರೆ ಕಣ್ಣ ಮುಚ್ಚಾಲೆ ಆಡಿದ್ದಾರೆ ಚೆನ್ನೆ ಮಣೆ ಆಟ ಆಡಿದ್ದೇವೆ ಎಲ್ಲವನ್ನೂ ನಮಗೆ ಯಾವುದೆಲ್ಲ ತೋಚಿತ್ತು ಅಂದರೆ ಹೊರಗೆ ಹೋಗಲಿಕ್ಕೆ ಇರ್ಲಿಲ್ಲಲ್ಲಾ ಆಗ ಸಾಂಪ್ರದಾಯಿಕ ಕ್ರೀಡೆಗಳು ಸ್ವಲ್ಪ ಉಪಯೋಗಕ್ಕೆ ಬರ್ತಿತ್ತು ಈಗ ಎಲ್ಲ ಬಿಸಿ ಲೈಫ್ ಎಲ್ಲರೂ ಎಲ್ಲ ಕೆಲಸಗಳಲ್ಲಿ ಯಾರಿಗೂ ಪುರ್ಸೊತ್ತು ಅನ್ನೋದೇ ಇರುವುದಿಲ್ಲ ಯಾವುದನ್ನೂ ಮಾಡಲಿಕ್ಕೆ ಸಮಯ ಅಂತಾನೇ ಇರೋದಿಲ್ಲ ಹಾಗಾಗಿ